ಹಲೋ ಹಾಂ ಯಾರು ಹಾಂ ಹೇಳ್ರಿ ಹೌದ್ರೀ ಹಾಸ್ಪಿಟ್ಲಿಗೆ ಬರ್ರಿ ನಮ್ಮದು ರೀ ಮುಂಜಾನೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ನಾವೂ ನಾವು ಬರೋದೇ ಹನ್ನೆರಡು ಗಂಟೆ ಬಂದರೆ ಮೂರು ಗಂಟೆ ತನಕ ನಾ ಇರ್ತೀನಿ ಮೂರಿಂದ ನಾಲ್ಕು ಟೋ ಮುಂಜಾನೆ ಹತ್ತು ಗಂಟೆಗೆ ಬಂದರೆ ಟೋಕನ್ ಕೊಡ್ತಾ ರೀ ಟೋಕನ್ ತೊಗೋಬೇಕು ನಿಮ್ಮ ಪಾಳಿ ಯಾವಾಗ ಬರತ್ತೆ ಆವಾಗ ನಾವು ಇದು ಮಾಡ್ತೀವಿ

ಫೋನಿನಾಗ ರೀ ಏನಾಗಿದೆ ರೀ ಇಂಜಿನು ಹ್ಞೂ ಎಷ್ಟ್ ಜನ ಇದ್ರಿ ಹಾಂ ರೀ ಹಂಗೆಲ್ಲಾ ಹೇಳೋಕ್ ಆಗಲ್ಲ ರೀ ಚೆಕ್ ಮಾಡಿ ಹೇಳ್ಬೇಕು ಆಗ್ತದೆ ನೀವು ಹಾಸ್ಪಿಟಲ್ಲಿಗೆ ಬರ್ರಿ ಹಾಂ ಆಯ್ತು ಅದೇ ಗೊತ್ತಾಯಿತು ರೀ ನಮಗೆ ನೀವು ಹೇಳೋದ್ರ್ ಮೇಲೆ ನೀವು ಹಾಸ್ಪಿಟಲಿಗೆ ಬರ್ರಿ ಚೆಕ್ ಮಾಡ್ಬೇಕು ಆಗ್ತದ್ ಎಲ್ಲ ಏನು ಆಗಿದೆ ಏನು ಆಗಿದೆ ಏನು ಇಲ್ಲ ಅಂತ ಸೀರಿಯಸ್ ಅಂತೇನು ಇಲ್ರಿ ಚೆಕ್ ಮಾಡೋ ತನಕ ಹೇಳೋಕ್ ಬರೋಲ್ಲ ಏನು ಬಿ ಅವು ಸ್ಕ್ಯಾನಿಂಗ್ ಅದು ಇದು ಸ್ಕ್ಯಾನಿಂಗ್ ಅದು ಮಾಡ್ಬೇಕು ಆತ ಬ್ಲಡ್ ಟೆಸ್ಟು ಬಿಪಿ ಅದೆಲ್ಲ ಚೆಕ್ ಮಾಡ್ಬೇಕು ಆಗ್ತದ ಶುಗರ್ ಅದು ಎಲ್ಲ ಹಂಗೆ ಉಂಟು ಬಿಟ್ಬಿಟ್ಟು ಜ್ವರ ಹೊಂಟವ ಅಂದ್ಮೇಕ್ ಚೆಕ್ ಮಾಡ್ಬೇಕು ಆಗ್ತದ ಆ ಹೇಳೋಕು ಬರೋಲ್ ರೀ ಅದ್ರು ಆಗಿರ್ಬೋದು ಯಾಕಂದ್ರೆ ಭಾಳಷ್ಟು ಜನಕ್ಕೆ ಇದು ಆಗ್ಲತ್ತದೆ ಅದು ಅಟ್ಯಾಕ್ ಅಲ್ಲ ಆಗ್ತದ ಹಾಂ ರೀ ಚೆಕ್ ಮಾಡ್ಬೇಕಾಗ್ತ ಹಾಸ್ಪಿಟ್ಲಿಗೆ ಬರ್ರಿ ನೀವು ಹಾಂ ರೀ ನಾವು ಸಿಗೋದಿಲ್ಲಕೇನದ ರೀ ನಾವು ಒಂದು ಗಂಟೆಗೆ ಬಂದೆವಂದು ಮೂರಿಂದ ನಾಲ್ಕರ ತನಕ ಇರ್ತೀವಿ ಟೋಕನ್ ಇರ್ತದೆ ಮುಂಜಾನೆ ಹತ್ತು ಗಂಟೆಗೆ ಬಂದು ಟೋಕನ್ ತಗೋಬೇಕು ನಿಮ್ಮ ಪಾಳಿ ಯಾವಾಗ ಬರ್ತದ ಚೆಕ್ ಮಾಡ್ತೀವಿ ನಾವು ಇದೇ ಟೈಮಿಗೆ ಸಿಗ್ತೀವಿ ಅಂತ ಹೇಳೋಕ್ ಆಗೋಲ್ಲ ನಿಮಗೆ ದುಡ್ಡಾ ನಾಲ್ಕುನೂರು ರುಪಾಯ್ ರೀ

ನಮ್ದು ಹದಿನೈದು ನೂರು ರುಪಾಯ್ ಫೀಸ್ ಅದಾ ರೀ ಚೆಕ್ ಅಪ್ ಫೀಸ್ ಹಾಂ ರೀ ಇಲ್ರಿ ಅದು ಗಾ ಮಾಮೂಲಿ ಫೀಸೆ ನಮ್ಮದು ಮತ್ತು ಟ್ಯಾಬ್ಲೆಟ್ ಅದು ಎಲ್ಲ ಸೇರಿದ್ರೆ ಹೆಚ್ಚಿಗೆ ಆತ ನಿಮ್ಮ ಚೆಕ್ ಅಪ್ ಗಿಪ ಎಲ್ಲ ಆಬೇಕು ಅಲ್ರಿ ಚೆಕ್ ಅಪ್ ಅದು ಎಲ್ಲ ಇದೇನು ಮಾರ್ಕೆಟ್ ಅಲ್ರಿ ಕಮ್ಮಿ ಮಾಡ್ತೀವಲ್ಲಕ್ಕ ಹತ್ತು ರುಪಾಯ್ ಟಮಾಟ ತಗೊಂಡು ಎಂಟು ರುಪಾಯ್ ಕೊಡ್ರಿ ಏಳು ರುಪಾಯ್ ಕೊಡ್ರಿ ಅಲ್ಲಾಕ ಇದು ಹಾಸ್ಪಿಟಲು ಹಾಂ ರೀ ಕಮ್ಮಲಕಿರ್ದ ತರಕಾರಿ ಮಾರ್ಕೆಟ್ ಮಾಡ್ತೀನಿ ಏನ್ರಿ ಬರ್ರಿ ಬರ್ರಿ ಏನಾದರು ಕಮ್ಮಿ ಮಾಡೋಣ ಅಂತ ಬನ್ರಿ ಏನು ಕಮ್ಮಿ ಮಾಡ್ತಿರಂದರೆ ಟ್ಯಾಬ್ಲೆಟ್ ಎಲ್ಲದ್ರಕ್ಕಿಂತ ಕಮ್ಮಿ ಮಾಡಿಸೋಣ ಇಲ್ಲಾಂದ್ರೆ ನನ್ನ ಫೀಸಲ್ಲಿ ಏನಾದರು ಮಾಡಿಸೋಣ ಅಂತ ಬನ್ನಿ ಹಾಸ್ಪಿಟಲ್ಗಾದರು ಬನ್ನಿ ಬನ್ರಿ